ಹಲೋ ಹಾಂ ಹೇಳಿ ಹಲೋ ಹಾಂ ಇಲ್ಲೇ ಅದೆ ಗಾಡಿ ಕಡೆ ಅದೀನಿ ಹಾಂ ಹಾಂ ಗಾಡಿ ತೊಳ್ದೆನೀ ಹೊರ್ಗಿಂದ ಒಳ್ಗಿಂದ ಎಲ್ಲ ತೊಳ್ದೆನಿ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡೇನಿ ಚೆಶ್ಶಿದೂ ಸ್ವಲ್ಪ ಭಾಳ ಗಾನೆ ಆಗಿತ್ತು ಚೆಶ್ಶಿನು ತೊಳ್ಕೊಂಡೇನಿ ಮತ್ತು ಅದಾ ಗ್ರೀಸಾ ಹೊಡ್ಯೊ ಜಾಗದ ಮೇಲೇನು ಪಾಟ ಬಷಿನಿದು ಎಲ್ಲ ಗಾನೆ ಆಗಿದ್ದು ಗ್ರೀಶಿಂಗ್ ಮಾಡ್ಕೊಂಡ್ಬೇಕು ಅಷ್ಟ ಹಾಂ ಆಮೇಲೆ ಅದು ಒಳಗಿಂದ ಹೊರಗಿಂದ ಎಲ್ಲ ತೊಳ್ದೆನಿ ಶೋದು ಎಲ್ಲ ತೊಳ್ದು ಇಟ್ಟೇನಿ ಹಾಂ ನೀವು ನೀವು ಬಂದ್ರ ಈಗ ಹೋಗೋಣ

ಹಾಂ ಇಲ್ಲ ಇಲ್ಲ ಟೈ ಎಲ್ಲ ತೊಳ್ದೆನಿ ಟೈಯರ್ದ ಹವಾದು ಎಲ್ಲ ಚೆಕ್ ಮಾಡಿದ್ದೇನೆ ಹಾಂ ಹಾಂ ಆಯ್ತು ಆಯ್ತು ಈಗ ಗ್ರೀಶಿಂಗ್ ನಟ್ ನೋಡ್ಕೊಡ್ಬೇಕು ರೀ

ಎಲ್ಲ ಕ್ಲೀನ್ ಇಟ್ಟೆನಿ ಹಾಂ ನೀವು ಬರ್ರಿ ನಾ ಎಲ್ಲ ತೊಳ್ದದು ಒಳ್ಗಿಂದ ಹೊರ್ಗಿಂದ ಎಲ್ಲ ತೊಳ್ದು ಇಟ್ಟೆನಿ ಹಾಂ ಜಾಡುನು ಹೊಡ್ದ ಮೇಲೆ ಎಲ್ಲ ಆಗ್ಯದು ಒಳಗಿಂದನು ಹೊರ್ಗಿಂದ ಎಲ್ಲ ಆಗೈತಿ ಆಯ್ತು ಆಯಿತು ಹಾಂ ಮಾಡ್ಕೋ ಆಯ್ತು ಆಯ್ತು ಆಯ್ತು ಆಯ್ತು ಬರ್ರಿ ಬರ್ರಿ ನೀವು

ಹಾಂ ಇಂಜಿನ್ ಆಯ್ಲ್ ಅದು ಇಲ್ಲ ಚೆಕ್ ಮಾಡಿದ್ದೀನಿ ತಗೋರಿ ಇಂಜಿನ್ ಆಯಿಲ ನೀರಾ ಎಲ್ಲ ಹಾಕಿದೇನಿ ಹಾಕಿದೇನಿ ಹಾಂ ಎಲ್ಲ ಚೆಕ್ ಮಾಡಿದ್ದೇನೆ ಬಾ ಹಾಂ ಎಲ್ಲ ಆಗ್ಯದ ಆಯ್ತು ಆಯ್ತು ಬರ್ರಿ ನೀವು ಆಯ್ತು